ಇಂದು ನಮ್ಮ ಗ್ರಾಮದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ಏನು ಜನಸಮಾನ್ಯರು ತಮಗೆ ಏನಾದರು ತೊಂದರೆ ಇದ್ದಾಗ ಹಾಸ್ಪಿಟಲ್ಗೆ ಹೋದರೆ ಸಂಪನ್ಮೂಲಗಳ ಕೊರತೆ ಇದ್ದು ದುಬಾರಿಯಾದ ಹಣ ಉಚಿತವಾಗಿ ಚಿಕಿತ್ಸೆ ಮಾಡಬೇಕಾದರು ಅವರು ಹಣ ಕೇಳಿ ಜನಸಾಮಾನ್ಯರಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ಸಾರ್ವಜನಿಕ ಆಸ್ಪತ್ರೆದಲ್ಲಿ ನಮ್ಮ ಗ್ರಾಮದಲ್ಲಿರುವ ಸಮ ಜನಸಾಮಾನ್ಯರು ಎದುರಿಸುತ್ತಿದ್ದಾರೆ ದಯವಿಟ್ಟು ಈ ಸಮಸ್ಯೆಗಳನ್ನು ನಾವು ಮೇಲಧಿಕಾರಿಗಳಿಗೆ ಆದಷ್ಟು ಬೇಗನೆ ತಿಳಿಸಬೇಕು ಇಲ್ಲದಿದ್ದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಕೆಲಸ ಮಾಡುವ ಪ್ರತಿಯೊಬ್ಬ ಡಾಕ್ಟ್ರಗಳು ಜನಸಾಮಾನ್ಯನಲ್ಲಿ ಅತಿಯಾದ ಹಣವನ್ನು ಖರೀದಿಸಿ ಆಸ್ಪತ್ರೆಗಳನ್ನು ಧ್ವಂಸ ಮಾಡಿ ಕೊನೆಗೆ ಆಸ್ಪತ್ರೆಯಲ್ಲಿ ಬರುವ ಎಲ್ಲ ಚಿಕಿತ್ಸೆ ಮೆಟೀರಿಯಲ್ಸ್ಗಳನ್ನು ಹೊರಗಡೆ ಮಾರಿಕೊಂಡು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ